ಹಲೋ ಹಾಂ ಕಿರಾಣಿ ಅಂಗಡಿ ಏನು ರಿ ಸ್ವಲ್ಪ ದಿನಸಿ ಸಾಮಾನು ಬೇಕಾಗಿದ್ದುವು ರೀ ಹೌದ್ರಾ ಹ್ಞೂ ಆದರೆ ನಾವು ಇದನ್ನ ಉದ್ದಿನಬೇಳೆ ಹೆಂಗ್ ಕಿಲೋ ರೀ ಹೌದ್ರಾ ಈಗ ಅದು ಸಾವಯವ ಬೆಲ್ಲ ಹೆಂಗೈತಿ ಹೌದ್ರಾ ಹ್ಞೂ ಅರವತ್ತೇಳು ಹಂಗೈತ್ರಿ ಈಗ ಅದು ಬೆಲ್ಲದ ಪುಡಿ ಒಂದು ಬಂದೈತೆ ಅಂತ ಅನುಕೂಲ ಆಗತಿ ಆ ಪುಡಿ ರೇಟೂ ಎಪ್ಪತ್ತು ರೂಪಾಯಿ ಹೇಳಿದರು ಕೆಜಿಗಟ್ಟಲೆ ಜಾಸ್ತಿ ತಗೊಂಡರೆ ಕಡ್ಮೇ ಮಾಡ್ತಾರೇನು ಹಾಂ ಮತ್ತೊಂದು ಇದು ಯೋ ಚುರ್ಮರಿ ಇದ್ರದ್ದು ಚೀಲಗಟ್ಲೆ ಬೇಕಾಗಿತ್ ರಿ ಇಪ್ಪತ್ತೈದು ಕೆಜಿದಂಗೆ ಹ್ಞೂ ರೀ ಆನಂತರ ಒಂದಿಷ್ಟು ರವೆ ಬೇಕಾಗಿತ್ತು ರವೆ ಹೆಂಗೆ ಕೆಜಿ ರೀ ಹಾಂ ಆಮೇಲೇ ಇದು ಮೀಡಿಯಮ್ ಅವಲಕ್ಕಿ ಆಮೇಲೆ ಜೋಳ ಒಂದು ಬೇಕಾಗಿತ್ತು ರೀ ಜೋಳ ಗೋಧಿ ಹ್ಞೂ ರೀ ಆಮೇಲೆ ಇದು ಹುಣ್ಸೆ ಹಣ್ಣು ರೇಟ್ ಹೆಂಗೈತೇನು ರೀ ಹೌದ್ರಾ ಸೋವಿ ಆಯ್ತು ಬಿಡಿರಿ ಮೂವತ್ತೈದು ಅಂದ್ರೆ ಭಾಳ ಸೋವಿ ಆಯ್ತು ಮೂವತ್ತೈದು ರೂಪಾಯ್ಗೆ ಪಾವು ಕಿಲೋ ಅದನ್ನ ನೋಡಿರಿ ನಿಮ್ಗೆ ಕನ್ಫ್ಯೂಸ್ ಆಗೈತೇನೋ ಹೌದಾ ಹ್ಞೂ ಹಾಂ ಆಮೇಲೆ ಒಂದು ಪಾವು ಕಿಲೋ ಸಾಸ್ವೆ ಬೇಕು ರೀ ಪಾವು ಕಿಲೋ ಜೀರ್ಗೆ ಬೇಕು ಅರ್ಧ ಕಿಲೋ ಬೆಳ್ಳುಳ್ಳಿ ಬೇಕು ಆಮೇಲೆ ಒಂದು ಪಾವು ಕಿಲೋ ಅರಶಿನ ಬೇಕು ಒಂದು ಕಿಲೋ ಹುಣ್ಸೆ ಹಣ್ಣು ಆಮೇಲೆ ಒಂದು ಎರಡು ಕೆಜಿ ಬೆಲ್ಲ ಎರಡು ಕೆಜಿ ಸಕ್ರೆ ಅವನ್ನೆಲ್ಲ ಬರ್ಕೊಂಡೆ ಬಿಡಿರಿ ಆಮೇಲೆ ಇದು ಹೆಸರು ಬೇಕು ಎರಡು ಕೆಜಿ ಹೆಸರು ಒಂದು ಅರ್ಧ ಕಿಲೋ ಅಲ್ಸಂದೆ ಹಾಂ ಅಲ್ಸಂದೆ ಆಮೇಲೆ ಹೆಸರುಬೇಳಿ

ಹಾಂ ಹ್ಞೂ ರೀ ಆಮೇಲೆ ಎಣ್ಣೆ ಕುಸುಬೆ ಎಣ್ಣೆನೇ ಬೇಕಾಗಿತ್ತು ರೀ ಅದಿಲ್ಲ ಅಂತಂದ್ರೆ ಶೇಂಗಾ ಎಣ್ಣೆ ಕೊಡಿರಿ ಹೌದ್ರಾ ಹಾಂ ಹಾಂ ಒಂದು ಎಣ್ಣೆ ಕೊಬ್ಬರಿ ಎಣ್ಣೆ ಒಂದ್ ಬ ಕೊಬ್ಬರಿ ಎಣ್ಣೆ ಒಂದು ಕೆಜಿ ಬೇಕು ರೀ ತಿಂಗ್ಳ ಕಂತಿದ್ದು ನಿಮ್ಮಲ್ಲೇ ತಗೊತೀವಲ್ಲಾ ಒಂದು ಕಿಲೋ ಹಾಂ ಒಂದು ಕಿಲೋ ಕೊಬ್ಬರಿ ಎಣ್ಣೆ ಒಂದು ಕೊಡಿರಿ ಹ್ಞೂ ನಮ್ಮ ಮನೆಗೆ ಕಳ್ಸಿ ಕೊಡಿರಿ ಪ್ಯಾಕ್ ಮಾಡಿ ಹ್ಞೂ ರೀ ಇದೇ ನಂಬರ್ ಐತ್ರಾ ಮನಿಗೆ ಪ್ಯಾಕ್ ಮಾಡಿ ಕಳಿಸಿ ಬಿಡಿರಿ ಬಿಲ್ ಅಲ್ಲೇ ಕೊಡ್ತೀನಿ ಇಲ್ಲ ಫೋನ್ಪೇ ಮಾಡಿಬಿಡ್ತೀನಿ ಹ್ಞೂ ಹಾಂ ಎಲ್ಲ ಬೆಸ್ಟ್ ಇರ್ತದೆ ಬಿಡಿರಿ ನಿಮ್ಮಲ್ಲಿ ಅಗದಿ ಫೇಮಸ್ ನಿಮ್ಮ ಅಂಗಡಿ ಹಾಂ ಯಾವುವೂ ಮೀಡಿಯಮ್ ಇದನ್ನು ಮಾಡಬೇಡ್ರಿ ಫಸ್ಟ್ ಕ್ವಾಲ್ಟಿನೇ ಕೊಟ್ಟು ಕಳಿಸಿ ಹಾಂ ಹಾಂ ರಿ ಒಂದಿಷ್ಟು ಚಿಕನಿ ಅಡಿಕೆ ಒಂದು ಪಾವು ಕಿಲೋ ಕಳಿಸ್ರಿ

ಹಾಂ ಹೇಳ್ತೀನಿ